ನಮಗೆ ವಿದ್ಯುತ್ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಲಭ್ಯವಿದೆ ವಿದ್ಯುತ್ ಅಂದರೆ ಕರೆಂಟ್ ಇದು ಮಳೆ ಅಥವಾ ಸಿಡಿಲು ಗುಡುಗು ಏನಾದರೂ ಬಂದರೆ ಸಡನ್ನಾಗಿ ಕರೆಂಟ್ ಹೋಗೋದು ಕರೆಂಟ್ ಹೋದರೆ ತುಂಬ ಜನಕ್ಕೆ ತೊಂದ್ರೆಗಳು ಕೂಡ ಆಗುತ್ತೆ ಏನೂ ಕಾಣಿಸೋದಿಲ್ಲ ಹೊರಗಡೆ ಬೀದಿಗಳಲ್ಲಿ ಕರೆಂಟ್ ಇಲ್ಲ ಅಂದರೆ ಜನಕ್ಕೆ ಓಡಾಡೋದಕ್ಕಾಗ್ಲಿ ತುಂಬ ಕಷ್ಟಗಳಾಗುತ್ತೆ ಮಳೆ ಅಥವಾ ಸಿಡಿಲು ಗುಡ್ಗು ಏನಾದರೂ ಬಂದರೆ ಕಂಬಗಳು ಬೀಳೋದು ಮನುಷ್ರು ಮೇಲೆ ಅಥವಾ ಚಿಕ್ಕ ಚಿಕ್ಕ ಮಕ್ಕಳು ಯಾರು ನಡೀತಾವೆ ಇಂಥವ್ರ ಮೇಲೆಲ್ಲ ಬಿದ್ದರೆ ತುಂಬ ಹೆಚ್ಚು ಕಮ್ಮಿಯಾಗುತ್ತೆ ಈ ಗೊತ್ತಿಲ್ಲದಿರೋ ಮಕ್ಕಳೇನಾದ್ರೂ ಓಡಾಡಿದ್ರೆ ಅಥವಾ ವೈರ್ಗಳೇನಾದರೂ ಮಳೆ ಬಂದರೆ ವೈರ್ಗಳೆಲ್ಲ ಬಿಟ್ಕೊಳ್ಳತ್ತೆ ಈ ವೈರು ಅಥವಾ ಕಂಬಗಳೇನಾದರೂ ಕೆಳಗೆ ಬಂದರೆ ಅಥವಾ ಮನುಷ್ಯರು ಮನುಷ್ರುಗೇನೋ ಬುದ್ದಿ ಇರುತ್ತೆ ಅವರೇನು ಗೊತ್ತಾಗೋದಿಲ್ಲ ಅವರು ಸೇಫಾಗಿ ಎಲ್ಲೋ ಒಂದುಕಡೆ ಇರ್ತಾರೆ ಈ ಮಕ್ಕಳು ಗೊತ್ತಿಲ್ಲದೇ ಇರೋವ್ರು ಏನಾದರೂ ಗೊತ್ತಾಗದಂಗೆ ಹೋಗಿ ವೈರ್ ಅಥವಾ ಏನಾದರೂ ಕಂಬನಾ ಏನಾದರೂ ನೀರು ಮಳೆ ನೀರು ಬಿದ್ದಾಗ ಮುಟ್ಟಿದ್ರೆ ಅವ್ರ ಜೀವನಕ್ಕೆ ತುಂಬ ಹೆಚ್ಚು ಕಮ್ಮಿಯಾಗುತ್ತೆ ಇದನ್ನೆಲ್ಲ ನಮ್ಮ ಸರ್ಕಾರದಿಂದ ಒಂದು ಸೌಲಭ್ಯ ಅಂತ ಕೊಡಬೇಕು ಮಳೆ ಬರೋದರಿಂದ ವಿದ್ಯುತ್ಗೆ ತುಂಬಾ ತೊಂದ್ರೆಗಳೆಲ್ಲ ಇದೆ ಹೊರಗಡೆ ಆಮೇಲೆ ತುಂಬ ಹೊರಡುತ್ತೆ ಕೂಡ ಮನೇನಲ್ಲಿ ಕರೆಂಟು ಎರಡು ಇನ್ನೂರು ಯೂನಿಟ್ ಫ್ರೀ ಅಂತ ಹೇಳಿದ್ರು ಈಗ ಕರೆಂಟ್ ಜೀವ ಕರೆಂಟಿನ ಜೀ